ಹಲೋ ನಾನು ಪ್ರಿಯಾ ಅಂತ ಕರೆ ಮಾಡಿರೋದು ಅದೇ ನಾನು ನಿಮ್ಮನ್ನ ನಿಮ್ಮ ಕ್ಯಾಬ್ ಬುಕ್ ಮಾಡಿದ್ದೆ ಅಲ್ಲ ಅವರು ಕರೆ ಮಾಡಿರೋದು ನಾನು ಎದಕ್ಕೆ ಕರೆ ಮಾಡಿದೆ ಅಂತ ಅಂದರೆ ನಿಮ್ಗೆ ಹೇಳೋ ವಿಷಯ ಏನು ಅಂತ ಅಂದರೆ ನಾನು ನಿಮಗೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕ್ಯಾಬನ್ನ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ಆದರೆ ಇವಾಗ ಸಮಯ ಹನ್ನೊಂದು ಐದು ಆದರೂನು ನೀವು ಇನ್ನೂ ನಾನು ಹೇಳಿರೋ ಜಾಗಕ್ಕೆ ನೀವಿನ್ನೂ ತಲುಪಿಲ್ಲ ನಾನು ಇವಾಗ ಬೇಗನೇ ತುಮಕೂರಿಂದ ಬೆಂಗಳೂರಿಗೆ ಹೋಗಲೇಬೇಕು ಯಾಕಂತ ಅಂದರೆ ನನ್ನ ಸ್ನೇಹಿತೆಗೆ ಅಪಘಾತ ಆಗಿರುವ ಕಾರಣದಿಂದಾಗಿ ಅವಳನ್ನ ಆಸ್ಪತ್ರೆಯಲ್ಲಿ ಅಂದರೆ ಬೆಂಗಳೂರಿನ ಜಯದೇವ ಅನ್ನೋ ಆಸ್ಪತ್ರೆಯಲ್ಲಿ ಅವಳನ್ನ ಅಡ್ಮಿಟ್ ಮಾಡಲಾಗಿದೆ ಅದಕ್ಕಾಗಿ ಅವಳಿಗೆ ಅವ್ಳಿಗೆ ಬೇಕಾಗಿರೋ ಎಲ್ಲ ಚಿಕಿತ್ಸೆಗಳು ಆಮೇಲೆ ಅದಕ್ಕೆ ಕಟ್ಟಬೇಕಾಗಿರೋ ಹಣ ಕೂಡ ನನ್ನ ಹತ್ರಾನೇ ಇರೋದ್ರಿಂದ ನಾನು ತಡವಾಗಿ ಹೋದರೆ ಅವಳಿಗೆ ಚಿಕಿತ್ಸೆನು ತಡವಾಗಿ ಆಗಬಹುದು ನನ್ನಿಂದ ಅವಳ ಜೀವಕ್ಕೆ ಯಾವುದೇ ಅಪಾಯ ಬಾರದೇ ಇರಲಿ ಅಂತ ನಾನು ನಿಮ್ಮ ಆರ್ಡರನ್ನ ಅದೇ ಕ್ಯಾನ್ಸಲ್ ಮಾಡ್ಕೊಂಡು ನಾನು ನನ್ನ ಫ್ರೆಂಡ್ ಜೊತೆ ಇವಾಗ ಹೋಗ್ತಿದ್ದೀನಿ ನಾನು ಇವಾಗ ಹೋಗಲೇಬೇಕು ಈ ಸಮಯದಲ್ಲಿ ನಾವು ಹೋಗಲಿಲ್ಲ ಅಂತ ಅಂದರೆ ನನ್ನ ಫ್ರೆಂಡ್ ಜೀವನೇ ಹೋಗುತ್ತೆ ಅವ್ಳಿಗೆ ಬೇಕಾಗಿರೋ ಎಲ್ಲ ಅವಳ ಪತ್ರಗಳು ಮತ್ತು ಅವಳಿಗೆ ಬೇಕಾಗಿರೋ ಎಲ್ಲ ಚಿಕಿತ್ಸೆಗೆ ಬೇಕಾಗಿರುವ ಎಲ್ಲ ಸಲಕ ಸಲಹೆ ಸಲಕಾರಿಗಳೇ ಎಲ್ಲ ನನ್ನ ಹತ್ರಾನೆ ಇರೋದ್ರಿಂದ ಅವಳ ನಾನು ಅವಳನ್ನ ಅವ್ಳ ಹತ್ತಿರ ಇರ್ಲೇಬೇಕು ಇವಾಗ ನಾನು ಹನ್ನೊಂದುವರೆಗೆ ನಾನು ಅವ್ಳ ಹತ್ರ ಇದ್ದರೆ ಅವಳಿಗೆ ಚಿಕಿತ್ಸೆ ಸರಿಯಾಗಿ ಆಗುತ್ತೆ ಅಂತ ಅನ್ಕೊಂಡು ನಾನು ನಿಮ್ಮ ಕಾಬನ್ನು ಕ್ಯಾನ್ಸಲ್ ಮಾಡ್ತಿದ್ದೀನಿ ಧನ್ಯವಾದಗಳು